ನಾವು ಧಾರ್ವಾಡ ಕಡೆಯವರಾಗಿರೋದ್ರಿಂದ ನಮ್ಮ ಪಾರಂಪರಿಕವಾಗಿ ಬಂದಿರೋದು ಜೋಳದ ರೊಟ್ಟಿ ಇದಂದರೆ ತುಂಬ ಶಕ್ತಿಶಾಲಿಯಾಗಿ ನಮಗೆ ನೀಡ್ತತಿ ತುಂಬ ಶಕ್ತಿಯನ್ನು ನೀಡ್ತತಿ ಇದನ್ನು ಪ್ರತಿನಿತ್ಯ ಆಹಾರದಲ್ಲೂ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವ ಹೊತ್ತಲ್ಲೂ ಕೂಡ ಇದನ್ನೇನೆ ತಿನ್ತೀವಿ ನಮ್ಗಿದು ಯಾವತ್ತೂ ಬೇಜಾರೇ ಆಗೋಲ್ಲ ಇದು ರೊಟ್ಟಿ ಅಂದರೆ ಒಂಥರ ಶಕ್ತಿಶಾಲಿಯಾಗಿರೋದು ನಮ್ಮ ಪ್ರಕಾರ ರೊಟ್ಟಿ ಹುಚ್ಚೆಳ್ ಚಟ್ನಿ ಶೇಂಗಾ ಚಟ್ನಿ ಬೇರೆ ಬೇರೆ ತರ ಚಟ್ನಿಗಳನ್ನೆಲ್ಲ ಅದಕ್ಕೆ ಒಂದು ಥರ ಮಾಡಿಕೊಂಡು ತಿನ್ತೀವಿ ಮತ್ತು ನಮ್ಮ ಸೈಡ್ ಅಂತ ನಮ್ಮ ಮನೆಯಲ್ಲಿ ಪಾರಂಪರಿಕವಾಗಿ ಬಂದಿದ್ದೆ ರೊಟ್ಟಿ ಆದ್ದರಿಂದ ನಾವು ಆ ಪರಂಪರೆಯನ್ನು ಬಿಡಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ಪ್ರತಿನಿತ್ಯವು ಅದನ್ನ ಮಾಡಲೇಬೇಕು ನಮ್ಮ ಅಪ್ಪವ್ರೆಲ್ಲ ಅದರ ಮೇಲೇನೆ ನಿಂತ್ಕೊಂಡಿರ್ತಾರೆ ಅದನ್ನ ತಿಂದರೆ ಮಾತ್ರ ಅವತ್ತಿನ ದಿನ ಹೋಗುತ್ತೆ ಅಂತ ಅನ್ಕೊಂಡಿರ್ತಿವಿ ಆದ್ದರಿಂದ ನಾವು ಆ ರೊಟ್ಟಿಯನ್ನು ತುಂಬ ಇಷ್ಟಪಟ್ಟು ತಿನ್ನೋದು ಮತ್ತು ಅದು ಬೇರೆಯವ್ರ ಕಡೆ ಬೇರೆಯವ್ರ್ಗೆ ಎಲ್ಲವೂ ಕೂಡ ಇಷ್ಟ ಆಗುತ್ತೆ ನಮಗೆ ಮಾತ್ರ ಅದಿಲ್ಲದಂಗೆ ಊಟ ಮಾಡೋಕ್ಕೆ ಆಗೋಲ್ಲ ಆದ್ದರಿಂದ ನಾವು ತುಂಬ ರೊಟ್ಟಿಯನ್ನು ಇಷ್ಟಪಟ್ಟು ತಿನ್ತೀವಿ